ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತಾರು ಒಂಬತ್ತು ಲಕ್ಷದ ಎಂಬತ್ತ್ನಾಲ್ಕು ಸಾವಿರದ ಆರ್ನೂರ ಐವತ್ತೊಂದು ಒಂಬತ್ತು ಲಕ್ಷದ ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಎಂಬತ್ತೆಂಟು ಲಕ್ಷದ ಐವತ್ತ್ನಾಕು ಸಾವಿರದ ಮುನ್ನೂರ ಐವತ್ತೈದು ಒಂಬತ್ತು ಲಕ್ಷದ ಎಂಟು ಸಾವಿರದ ನಾನ್ನೂರ ಅರುವತ್ತ್ನಾಲ್ಕು